ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿ ಅಂತಹ ಒಂದು ಶುಲ್ಕವನ್ನು ಪಾವತಿಸುವ ಒಂದು ಅವಶ್ಯಕತೆ ಇರೋಲ್ಲ ಅದೆ ರೀತಿ ಖಾಸಗಿ ಶಾಲೆಗಳಲ್ಲಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಒಂದು ವರ್ಷಕ್ಕೆ ಒಂದು ಹದಿನೈದ್ರಿಂದ ಮೂವತ್ತು ಸಾವಿರವರಗೂ ಕೂಡ ನಾವು ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಸೊ ಸ್ಥಳೀಯ ನೊಂದಣಿ ಮಾಡಿಕೊಳ್ಳೊದಕ್ಕೆ ಯಾವುದೋ ರೀತಿ ಅಂಥ ಒಂದು ಪ್ರಕ್ರಿಯೆ ಇರೋದಿಲ್ಲ ಹಾಂ ಅವರು ಡೇಟ್ ಆಪ್ ಬರ್ತ್ ಡೇಟ್ ಆಪ್ ಬರ್ತ್ ಆಗಿರ್ಬೋದು ತಂದೆ ತಾಯಿಯ ತಂದೆ ತಾಯಿಯ ಒಂದು ಎಜುಕೇಷನ್ ಆಗಿರ್ಬೋದು ಅವ್ರು ಏನು ಓದಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಸರ್ಕಾರಿ ಶಾಲೆಗಳಿಗೆ ನಾವು ಇಷ್ಟೂ ಅಂತ ದಾಖಲೆಗಳ್ ಸಾಕಾಗತ್ತೆ ಅದೇ ರೀತಿಯಾಗಿ ಖಾಸಗಿ ಶಾಲೆಗಳಿಗೆ ಹೋಗಬೇಕಾದ್ರೆ ಅಲ್ಲಿ ಮೇಯ್ನ್ ತಂದೆ ತಾಯಿ ಓದಿದ್ದಾರ ಅನ್ನೋದು ನೋಡ್ತಾರೆ ಮತ್ತು ಫೀಸ್ ಕಟ್ಟೋವಂತಹ ಒಂದು ಕ್ಯಪಾಸಿಟಿ ಕೂಡ ಅಲ್ಲಿ ಫೀಸ್ ಕಟ್ಟೋ ಫೀಸ್ ಕ್ಲಿಯರ್ ಮಾಡೋವಂತಹ ಒಂದು ಇದಿದ್ರೆ ಮಾತ್ರ ಖಾಸಗಿ ಶಾಲೆಗಳಿಗೆ ಹೋಗಬೇಕಾಗತ್ತೆ ಶಾಲೆಗಳ ನೋಂದಾವಣಿ ಮಾಡಿಕೊಳ್ಳೋದ್ ಏನು ಅಂತೇಳಿದ್ರೆ ಹಾಂ ಅವರದ್ದು ಡೇಟ್ ಆಫ್ ಬರ್ತು ಅವ್ರ ಊರು ಅವ್ರ ಅಡ್ರಸ್ಸು ಫೋನ್ ನಂಬರು ಸೊ ಈ ಥರ ಎಲ್ಲ ದಾಖಲೆಗಳನ್ನ ಮಾಡಿಕೊಳ್ತಾರೆ ಮುಂದೆ ಒಂದಿನ ಏನಾದರೂ ಪೇರೆಂಟ್ಸ್ ನಂಬರ್ ಕೂಡನಾ ಅವ್ರು ದಾಖಲಾತಿಯಲ್ಲಿ ಬರ್ಕೊಳೋಕಾಗುತ್ತೆ ಉಚಿತ ಅಂತ ಹೇಳಿ ಉಚಿತ ಅನ್ನೋದು ಯಾವುದು ಇರೋದಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆದರೆ ಉಚಿತವಾಗಿ ಒಂದು ಉಚಿತವಾಗಿ ಮಾಡ್ಬೋದು ಬಟ್ ಇದು ಖಾಸಗಿ ಶಾಲೆಗಳಲ್ಲಿ ಯಾವುದೇ ರೀತಿ ಅಂತಹ ಒಂದು ಉಚಿತವಾಗಿ ಇರೋದಿಲ್ಲ ದಾಖಲೆಗಳು ಅಲ್ಲಿ ಪ್ರತಿಯೊಂದಕ್ಕು ಕೂಡ ನಾವು ಮೊತ್ತವನ್ನು ಸಹ ಪೇ ಮಾಡಲೇಬೇಕು ಶುಲ್ಕ ಪೇ ಮಾಡಲೇಬೇಕು ಸೊ ಹಾಗೊಂದು ಹಾಗೊಂದು ಸಿಚುವೇಷನ್ಸಲ್ಲಿ ಯಾವುದೇ ರೀತಿಯ ಆಗಿರುವಂತಹ ಯಾವ ಶುಲ್ಕ ಸರ್ಕಾರಿ ಶಾಲೆಗಳಿಗೆ ಅವಶ್ಯಕತೆ ಇರೋದಿಲ್ಲ ಅದೇ ರೀತಿ ಖಾಸಗಿ ಶಾಲೆಗಳಿಗೆ ಪ್ರತಿಯೊಂದಕ್ಕು ಕೂಡ ನಾವು ಅಲ್ಲಿ ಶುಲ್ಕವನ್ನು ಪಾದತ್ ಪಾವತಿಸಬೇಕಾಗತ್ತೆ ಸೊ ದಾಖಲೇಗಳನ್ನು ಕೂಡ ಕೊಡಬೇಕಾಗತ್ತೆ ಸೊ ಅದೇ ರೀತಿಯಾಗಿ ಸ್ಥಳೀಯ ನೋಂದಾವಣಿ ಮಾಡಿಕೊಳ್ಳೊದಕ್ಕೆ ತಂದೆ ತಾಯಿಯವ್ರು ಇಬ್ಬರು ಈ ಇಬ್ಬದ ಹಂಚಿನ ಕೆಲಸ ಮಾಡ್ತಾರೆ ಇನ್ನು ಅವರು ಫೋನ್ ನಂಬರ್ಸು ಅವ್ರು ಯಾವ ಊರಲ್ಲಿದಾರೆ ಯಾವ ಪ್ಲೇಸಲ್ಲಿದಾರೆ ಸೊ ಈವೊಂದು ಸಿಚುವೇಶನ್ ಬೇಕಾಗತ್ತೆ